ನಾಲ್ಕು ನವೆಂಬರ್ ಎರಡು ಸಾವ್ರ್ದ ಒಂದು ಹದಿನಾರು ಜುಲೈ ಸಾವ್ರ್ದ ಒಂಬೈನೂರ ತೊಂಬತ್ತೆಂಟು ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವ್ರ್ದ ಮೂರು ಹತ್ತು ಮೇ ಎರಡು ಸಾವ್ರ್ದ ಇಪ್ಪತ್ತೆರಡು ಎಂಟು ಜೂನ್ ಸಾವ್ರ್ದ ಒಂಬೈನೂರ ತೊಂಬತ್ತೊಂಬತ್ತು